ಗುಡ್ ಆಫ್ಟರ್ನೂನ್ ಹೇಳಿ ಹೌದು ರೀ ತಾವು ಯಾರು ರೀ ಮಾತಾಡುದು ಹಾಂ ಹೇಳಿ ಏನು ಹೇಳ್ಕು ಏನಿಲ್ಲ ನೋಡಿರಿ ಕ್ಲಾಸ್ಗೆ ಸುಮ್ಮ ಬಂದು ಕೂತಿದ್ದು ರೀ ಸ್ಟಾಫ್ ರೂಮ್ನಲ್ಲಿ ಹಾಂ ಹೇಳ್ರಿ ಸೊಲ್ಪ ಮನೆಯಲ್ಲಿ ಮತ್ತೆ ನೀವು ಒಬ್ಬ ಲೇಡಿ ಆಗಿರೋದರಿಂದ ನೀವು ಮನೇಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಡಿಸಿಜನ್ ಮೇಕರ್ ಯಾವತ್ತಿದ್ದರು ಜಂಟ್ಸಿಗೆ ನಾವು ಕೊಡ್ಲಿಕ್ಕೆ ಆಗೊಂಗಿಲ್ಲ ಲೇಡಿಜಿಗೆ ನಾವು ಕೊಡ್ತೇವೆ ಇಲ್ಲ ನಾನೇ ಹೇಳೋದೆ ಸರಿ ಅಂತೇ ನಾವು ವಾದ ಹಾಕ್ತೇವೆ ಹಾಂ ಇವಾಗೇನು ಮೆನೇಲಿ ನಾವು ಹೇಳುವಾಗ ಇಲ್ಲ ನಾ ಹೇಳಿದ್ದೇ ಸರಿ ಅಂತೇಳಿ ನಾವು ಮನೇಲಿ ಏನು ವಾದ ಮಾಡ್ತ ಬರ್ತೀತಿವಿ ಅಲ್ಲವಾ ಅದಕ್ಕೆ ಹಾಗಾಗಿ ನಾವು ಲೇಡಿಸಿಗೆ ಸ್ವಲ್ಪ ಆದ್ಯತೆ ಜಾಸ್ತಿ ಅಂತೇಳಿ ಅದ್ರ ಬಗ್ಗೆ ನಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೆ ಬಟ್ ಅದು ನಿಮಗೆ ಇನ್ನು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಬಂದಾಗ ಇನ್ನೊಂದು ಟ್ರೈನ್ ಒಳಗೆ ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿನಿ ಹಾಂ ಮತ್ತೆ ನೀವು ಒಬ್ಬ ಲೇಡಿಯಾಗಿ ಲೇಡಿ ಮೇಲೆ ಮೇಯ್ನ್ ಅಂತೇಳಿ ಒಪ್ಕೋಬೇಕಲ್ಲ ಅದನ್ನು

ಏ ಇಲ್ಲ ಖಂಡಿತ ಹೇಳಲ್ಲ ರೀ ಯಾಕಂದ್ರೆ ನಾವು ಒಬ್ಬ ಲೇಡಿಯಾಗಿ ನಾವು ಲೇಡಿದ್ರ ಬಗ್ಗೆ ನಾವು ಹೇಳ್ಕೋ ಬೇಕಂದ್ರೆ ಖುಷಿಪಡ್ಬೇಕು ನಾವು ಲೇಡಿಸ್ ಮಾಡೋ ಸಾಧನೆ ಬಗ್ಗೆ ನಾವು ಹೇಳ್ಬೇಕಂದ್ರೆ ನಾವು ಖುಷಿಪಡ್ಲೆಬೇಕು ಅದ್ರ ಬಗ್ಗೆ ನಾವು ಮಾಹಿತಿ ಕೊಡಾಕೆ ಅದರೊಳಗೆ ನಾ ಎಕ್ಸ್ಪ್ಲೇನ್ ಮಾಡಕೇನು ಇದೇ ಇಲ್ಲ ಅದು ಅಂತ್ರ ಏನಿಲ್ಲ ಅಂದು ನಾ ಹೇಳಾಕೆ ಹೋಗ್ಬೇಕು ನೆಕ್ಟ್ಸ್ ಪಾಠ್ದೊಳಗೆ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಹೇಳಿ ಕೊಡ್ತೇನೆ ಖಂಡಿತ ಹೇಳ್ತೇನೆ ನಾಳೆ ನಾಳೆ ಬಂದು ಅದ್ರ ಬಗ್ಗೆ ನೀವು ಮಾಹಿತಿ ಕೇಳಿರಿ ನಾ ಹೇಳಿ ಕೊಡ್ತೆ